ನನ್ನ ಹೆಸರು ಕಮಲ ನಾನು ಗೃಹಿಣಿ ಏನೆಂದರೆ ನಮ್ಮ ನಮ್ಮನೆ ಹತ್ರ ಫುಲ್ಲು ಗಿಡ ಮರ ಎಲ್ಲ ಅದಾವು ಅದು ಸ್ವಚ್ಛ ಮಾಡ್ಕೊಳ್ಬೇಕಂದ್ರೆ ನಾವೊಂದು ಸುತ್ತಮುತ್ತ ಇದ್ದ ಜನರೂ ಅಷ್ಟೇ ಅವರು ಕೆಲಸ ಮಾಡೋಲ್ಲ ನಾನು ದಿನಾ ಬೆಳಗ್ಗೆ ಎದ್ದು ಕಸ ಗುಡಿಸಿ ಮತ್ತೆ ಎಲ್ಲ ಕಸ ಎಲ್ಲ ಅದನ್ನೆಲ್ಲ ಒಂದು ಬದಿಗೆ ತಗೊಂಡೋಗಿ ಮುನ್ಸಿಪಾಲ್ಟಿ ಗಾಡಿಗೆ ಹಾಕಿ ಎಲ್ಲ ಸ್ವಚ್ಛ ಮಾಡ್ತೀನಿ ಯಾಕೆಂದ್ರೆ ಸೊಳ್ಳೆ ಬರ್ತವೆ ಮನ್ಯಾಗ ಅದರಿಂದ ಸೊಳ್ಳೆ ಕಡಿದ್ರೆ ಯಾವ್ದಾದ್ರು ಕಾಯಿಲೆ ಬಂದ್ರೆ ನಮ್ಮ ಮಕ್ಳಿಗೆ ಆಯ್ತು ನಮ್ಗೆ ಆಯ್ತು ಮನ್ಯಾಗ ಹಿರಿಯರ್ಗೆ ಆಯ್ತು ಯಾವ್ದಾದ್ರು ಕಾಯಿಲೆ ಬಂದ್ರೆ ಆಸ್ಪತ್ರೆಗೆಲ್ಲ ಹೋಗೋದು ಆಯ್ತು ಈ ಥರ ಇರುವಾಗ ನಾನು ಸ್ವಚ್ಛ ಮಾಡ್ಕೊಂಡು ಇರ್ಬೇಕಾದ್ರೆ ಒಂದ್ಸಾರಿ ನನಗೆ ಬೇರೆ ಊರಿಗೆ ಹೋಗೋದು ಕೆಲಸ ಬಂದು ಬಿಡ್ತೈತಿ ಆವಾಗ ನಾನು ಕೆಲ್ಸಕ್ಕೆ ಹೋಗಿದ್ದೆ ಕೆಲ್ಸಕ್ಕೆ ಹೋಗುವಾಗ ವಾಪಸ್ಸು ಬಂದು ನೋಡ್ತೀನಿ ಮನೆ ಹತ್ರೆಲ್ಲ ಎಲ್ಲ ಕಸ ಕಸ ಸೊಳ್ಳೆ ಮನೆ ಎಲ್ಲ ಸೊಳ್ಳೆ ಸುತ್ತಮುತ್ತ ಎಲ್ಲ ಸೊಳ್ಳೆ ಹೀಗಿರುವಾಗ ನಾವು ಆ ಸೊಳ್ಳೆ ಕಡ್ಸ್ಕೊಂಡ್ರೆ ನನ್ಗೆ ಯಾವ ಥರ ಕಾಯಿಲೆ ಬರುತ್ತೆ ನನ್ನ ಮಕ್ಳಿಗೆ ಆ ಥರ ಆದ್ರೆ ಹೇಗೆ ಡೆಂಗ್ಯು ಜ್ವರ ಬಂದ್ರೆ ಹೇಗೆ ಈಗ ಅದು ಇದು ಅಂತ ಕೊರೋನ ಗಿರೋನ ಅಂತಾರೆ ಯಾವ ಸೊಳ್ಳೆ ಕಡಿದ್ರೆ ಯಾವ ಕಾಯಿಲೆ ಬರುತ್ತೋ ಗೊತ್ತಿಲ್ಲ ಹೀಗಿರುವಾಗ ಅದಕ್ಕೆ ನಾನು ದಿನಾ ಸ್ವಚ್ಛ ಮಾಡೋದು ಅಂದ್ರೆ ನನಗಿಷ್ಟ ಸ್ವಚ್ಛ ಮಾಡುತ್ತಾ ಬೇರೆ ಅವ್ರಿಗೂ ಹೇಳ್ತಿದ್ದೆ ನಿಮ್ಮ ಮನೆ ಹತ್ರ ಕಸ ಗುಡಿಸಿರಿ ಕಸ ಎಲ್ಲ ತೆಗೀರಿ ಇದು ಅದು ನಮಗೂ ಆರೋಗ್ಯಕ್ಕೂ ಒಳ್ಳೆಯದು ಮತ್ತೆ ನಿಮಗೂ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿರುವಾಗ ಒಂದೊಂದು ಸಾರಿ ಅವರು ಊರಿಗೆ ಹೋಗ್ತಾರೆ ಅವ್ರಿಗೂನೂ ಸೊಳ್ಳೆ ಬರಬಾರ್ದು ಅವ್ರಿಗೆ ಯಾವುದು ಕಾಯಿಲೆ ಬರಬಾರ್ದು ನಮ್ಮನೆ ಪಕ್ಕಕ್ಕಿದ್ದಾರವರು ಅಂತ ಅವ್ರು ಇರಲಿ ಇರದೇ ಇದ್ದರೂನು ನಾವು ಕಸ ಗುಡಿಸಿ ಅವ್ರಿಗೇನಾದ್ರು ಹೇಳಿ ಅವ್ರಿಗೆ ಹೇಳ್ತಿದ್ದೆ ಮಕ್ಳು ಇರ್ತಾವ್ರಿ ಸ್ವಚ್ಛ ಇರಿ ಸ್ವಚ್ಛ ಆಗಿರಬೇಕು ಮುಸ್ರೆ ಸಿಂಕು ಸಿಂಕಿನಲ್ಲಿ ಸೊಳ್ಳೆ ಬರಬಾರ್ದು ಸಿಂಕ್ ಸ್ವಚ್ಛ ಇಟ್ಕೊಳ್ಳಿ ಎಲ್ಲ ಕ್ಲೀನಾಗಿ ಇಟ್ಕೊಳ್ಳಿ ಅಂತಂದು ಎಲ್ಲ ಹೇಳ್ತಿದ್ದೆ ಹೀಗೆ ಹೇಳುವಾಗ ಅವರೂನು ನಾವು ಹೇಳಿದ್ದು ಕೇಳ್ಕೊಂಡು ಅವರೂನು ಸ್ವಚ್ಛವಾಗಿ ಸುತ್ತಮುತ್ತ ಗಿಡ ಮರ ಏನಿರ್ತವೋ ಅವೆಲ್ಲ ಕಾಸಿಗೆಲ್ಲ ತೆಗೆದು ಮತ್ತೆ ಅವರೂನು ಕಸ ಗುಡಿಸಿ ಗಾಡಿಗೆಲ್ಲ ಹಾಕಿ ಕಳಿಸ್ತಿದ್ರು ಹೀಗಿರುವಾಗ ನನಗೂ ಖುಷಿ ಆಗ್ತಿತ್ತು ಆರೋಗ್ಯದ ಬಗ್ಗೆ ಎಲ್ಲರಿಗೆ ನಾನು ಹೇಳಬೇಕು ಆರೋಗ್ಯದ ಬಗ್ಗೆ ಅವ್ರಿಗೆ ತಿಳಿಸ್ಬೇಕು ಯಾಕೆಂದ್ರೆ ತರಕಾರಿ ಎಲ್ಲ ಸ್ವಚ್ಛ ಮಾಡ್ಕೊಳ್ಬೇಕು ಫ್ರಿಜ್ಜಲ್ಲಿ ತರಕಾರಿ ಇಟ್ಟಿರ್ತೀವಿ ತರಕಾರಿ ಎಲ್ಲ ಅದು ಎಲ್ಲ ಸ ನೋಡ್ಕೊಂಡು ಅದು ಎಲ್ಲ ಕೊಳೆತೋಗ್ತವೆ ಕೊಳ್ತು ಕೊಳೆತ್ರೆ ಅದು ನಮಗೆ ಕೆಲಸಕ್ಕೂ ಬರೋದಿಲ್ಲ ಮತ್ತೆ ಬಿಸಾಡಬೇಕು ಅದಕ್ಕೆ ನಾವು ಕ್ಲೀನಾಗಿ ಪಶ್ಟು ಮಾರ್ಕೆಟ್ ತಂದ್ಬಿಟ್ಟು ತಂದ ತಕ್ಷಣ ಅದನ್ನು ಸ್ವಚ್ಛ ಮಾಡಿ ಅವನ್ನೆಲ್ಲ ಸೋಸಿಟ್ಟು ಯಾವ್ಯಾವ ಥರ ನಾವು ಯಾವ್ಯಾವ ತರಕಾರಿ ಇಡಬೇಕು ಯಾವ ಹಣ್ಣು ಇಡಬೇಕು ಫ್ರಿಜ್ಜು ಕೂಡ ನಾವು ಸ್ವಚ್ಛ ಮಾಡ್ಕೊಳ್ಬೇಕಂತ ಪಕ್ಕದ ಮನೆಯವ್ರ್ಗೆ ನಾನು ಹೇಳ್ತೇನೆ ಹೇಳಿದ ಮೇಲೆ ಅವರೂನು ಹೇಳ್ತಿದ್ರು ಹೌದು ಚೆನ್ನಾಗಿಟ್ಕೊಳ್ಬೇಕು ಅಂತ ಆಮೇಲೆ ಮತ್ತೆ ನನ್ಗೆ ಗಿಡ ಅಂದ್ರೆ ಅವು ಬೆಳೀಬೇಕು ಕೊತ್ತಂಬ್ರಿ ಆಮೇಲೆ ಪುದೀನಾ ಅವೆಲ್ಲ ಮನೆಯಲ್ಲೇ ಬೆಳೀಬೇಕು ಅವನ್ನು ಕ್ಲೀನಾಗಿ ಇಟ್ಕೊಳ್ಬೇಕು ಕೊಳೆಯೋ ಥರ ನೋಡ್ಕೊಳ್ಬಾರ್ದು ಮತ್ತೆ ಸ್ವಚ್ಛ ಇಟ್ಕೊಳ್ಬೇಕ ಆಮೇಲೆ ಕಸ ಹಾಕ್ತೀವಿ ನಾವು ಕಸದ ಬುಟ್ಟೀನೂ ದಿನಾ ದಿನಾ ನಾವು ಹೊರಗೆ ಚೆಲ್ಲಿ ಆ ಅದನ್ನು ಮತ್ತೆ ಸ್ವಚ್ಛಗೊಳಿಸಿ ಮನೇಲಿ ಇಟ್ಕೊಳ್ಬೇಕು ದಿನಾ ಒಂದು ದಿನಕ್ಕೆ ಎರಡು ಥರ ಎರ್ಡು ದಿವಸ ಆಯ್ತು ಇಲ್ಲ ಮೂರು ಸರಿ ಆಯ್ತು ಕಸ ಬಳೀಬೇಕು ಕಸ ಬಳಿದು ಒಂದ್ಸರಿ ಆದರೂನು ಕೂಡ ನಾವು ಬಂಡೆ ಎಲ್ಲ ತೊಳೆದು ಸ್ವಚ್ಛ ಮಾಡ್ಕೊಳ್ಬೇಕು ಅಂದರೆ ಸೊಳ್ಳೆಯೂ ಕೂರಂಗಿಲ್ಲ ಆಮೇಲೆ ಆರೋಗ್ಯವಾಗಿಯೂ ಇರ್ತೀವಿ ಬೇರೆ ಅವ್ರ ಮನೆಗೋದಾಗ ಅವ್ರ್ಗೆ ಹೇಳ್ತಿದ್ದೆ ಸ್ವಚ್ಛ ಆಗಿರಿ ಸೊಳ್ಳೆ ಬಂದ್ರೆ ಆ ಜಡ್ಡು ಬರ್ತವೆ ಈ ಜಡ್ಡು ಬರ್ತೈತಿ ಅಂತಂದೆಲ್ಲ ಹೇಳಿ ಅವ್ರಿಗೂ ಮಾಹಿತಿ ಹೇಳ್ತಿದ್ದೆ ಹ್ಞೂ ಮತ್ತೆ ಒಂದ್ಸಲ ನಮ್ಮನೆ ಪಕ್ಕಕ್ಕೆ ಒಬ್ಬರು ಊರ್ಗೆ ಹೋಗೋದು ಬಂತು ಅವ್ರ ಮನ್ಯಾಗು ಆರಾಮ ಇರ್ಲಿಲ್ಲ ಮಲ್ಕೊಂಡ್ಬಿಟ್ಟಿದ್ರು ಒಬ್ಬರು ಅಜ್ಜಿ ಮಲ್ಕೊಂಡಾಗ ಅಯ್ಯೋ ಅಮ್ಮ ಅಜ್ಜಿ ಯಾಕೆ ಎದ್ದೇ ಇಲ್ಲ ಯಾರೂ ಇಲ್ಲ ಅಂತ ಹೋದಾಗ ಅಲ್ಲೆಲ್ಲ ಇರುವೆ ಎಲ್ಲ ಕೂಡಾಕೊಂಡ್ಬಿಟ್ಟಿದ್ವು ಆ ಇರುವೆ ನೋಡಿ ನಾನು ಪೆನ್ಸಿಲನ್ನು ಬರೆದೆ ಮತ್ತೆ ವಾಪಸ್ಸು ಅವ್ರು ಬಂದ್ಮ್ಯಾಗ ಹೇಳಿದೆ ಅಜ್ಜಿಗೆ ಈ ಥರ ಇರ್ವೆ ಕಡ್ಯಾಕತ್ತವು ಯಾಕೆ ಹೇಗಿರ್ಬೇಕು ಹೆಂಗಿಲ್ಲ ಸ್ವಚ್ಛವಾಗಿ ಇಡಿರಿ ಅಂದ್ಮ್ಯಾಗ ಅವರು ಮತ್ತೆ ಬಾ ಅವ್ರು ಬಂದ್ಮೇಲೆ ನೆಲ ಬಂಡೆ ಅವ್ರಿಗೆಲ್ಲ ಎಬ್ಬಿಸಿ ಬೇರೆ ಕಡೆ ಹಾಕಿ ಮತ್ತೆ ಬಂಡೆ ಎಲ್ಲ ತೊಳೆದು ಸ್ವಚ್ಛವಾಗಿಟ್ಟರು ಇದು ಏನಂದ್ರೆ ಒಂದು ಸ್ವಚ್ಛವಾಗಿ ಇರುವಂಥ ಮನೆಯಾಗ ನಾವು ಇಟ್ಕೊಳ್ಬೇಕು ಏನೆಂದ್ರೆ ಇತ್ತೀಚೆಗೆ ಆ ಕಾಯಿಲೆ ಈ ಕಾಯಿಲೆ ಅಂತಂದು ಭಾಳ ನಮಗೆ ನ್ಯೂಸ್ನಲ್ಲಾತು ಯೂಟೂಬ್ನಲ್ಲಾತು ಈ ಥರ ನಮ್ಗೆ ಹೇಳ್ತಾರೆ ಅವಾಗ ನಾವು ಅದು ನೋಡಿಕೊಂಡಾದ್ರೂನು ನಾವು ಕಲ್ತ್ಕೊಳ್ಬೇಕಂತ ನನಗೆ ಕಲಿಕೆ ಆಗ್ತದ ನಾನು ಕಾ ನಾನೂ ಕಲ್ತ್ಕೊ ಕಲ್ತ್ಕೊಂಡೀನಿ ಇನ್ಮೇಲೆ ಡೈಲಿ ಡೈಲಿ ದಿನಾ ದಿನಾ ಏನೇನು ಕೆಲಸ ಹೆಂಗೆಂಗೆ ಮಾಡಬೇಕು ಬೆಳಗ್ಗೆ ಎದ್ದು ಕಸ ಬಳಿಯೋದಾಯ್ತು ಬಾಂಡೆ ತೊಳೆಯೋದಾಯ್ತು ಸಿಂಕು ಕ್ಲೀನಾಗಿ ಇಟ್ಕೊಳ್ಳೋದಾಯ್ತು ಗ್ಯಾಸಿನ ಒಲೆ ಕ್ಲೀನಾಗಿ ಇಟ್ಕೊಳ್ಳೋದಾಯ್ತು ಆಮೇಲೆ ಮನೇಲಿ ಕಸ ಎಲ್ಲ ಗುಡಿಸಿ ಯಾವ ಥರ ಸ್ವಚ್ಛ ಮಾಡ್ಕೊಳ್ಬೇಕು ಹೊರ್ಗಡೆ ಬಂದರೆ ಅಂಗಳ ಹೆಂಗೆ ಇಟ್ಕೋಳ್ಬೇಕು ಆಮೇಲೆ ರಂಗೋಲಿ ಹಾಕ್ಕೊಂಡು ಎಲ್ಲ ಸ್ವಚ್ಛ ಮಾಡೋಕಿಟ್ಕೊಂಡ್ರೆ ಮನೆ ಚೆಂದ ಕಾಣುತ್ತಂತ ಅವಾಗ ಗೊತ್ತಾಯ್ತು ಈಗ ನನ್ಗೇನು ಆಸೆ ಅಂದರೆ ಬೇರೆ ಬೇರೆಯವ್ರನ್ನೂ ಅದೇ ಥರ ಸ್ವಚ್ವಾಗಿ ಇಟ್ಕೋಳ್ಬೇಕು ಕ್ಲೀನಾಗಿ ನೋಡ್ಕೊಳ್ಬೇಕು ಅಡ್ಗೆ ಮಾಡೋದಾದರೂನು ಕ್ಲೀನಾಗಿ ನೋಡ್ಕೊಳ್ಬೇಕು ಫ್ರಿಜ್ಜಲ್ಲಿ ಎಂಟು ದಿವ್ಸ ಹತ್ತು ದಿವ್ಸ ಹಾಗೆ ಹಾಗೆ ಇಟ್ಟು ಅದರಲ್ಲಿ ಹುಳ ಆಗುತ್ತೆ ಮತ್ತೆ ಸ್ವಚ್ಛ ಇರೋಂಗಿಲ್ಲ ಅದನ್ನು ಮಾಡ್ಕೊಂಡು ತಿನ್ನೋದು ಅದು ಆರೋಗ್ಯ ಹಾಳಾಗುತ್ತೆ ಆಮೇಲೆ ಮಕ್ಳಿಗೆಲ್ಲ ಅದೆಲ್ಲ ಊಟ ಹಾಕಿ ಕೊಟ್ರೆ ಅದು ಭೇದಿ ಆಗುತ್ತೆ ಆಮೇಲೆ ನಮ್ಗೆ ಆಸ್ಪತ್ರೆಗೆ ಹೋಗ್ಬೇಕಾಗುತ್ತಂತ ಅದು ನನ್ಗೆ ಗೊತ್ತಾಯ್ತು ಎಲ್ಲ ಈಗ ಕ್ರಿಮಿ ಕೀಟಗಳು ಅಂದ್ರೆ ಮ ಅಂದಮೇಲೆ ಯಾವುವೂ ಬರೋದಿಲ್ಲ ನಾವು ಮನೆ ಸ್ವಚ್ಛ ಇಟ್ಕೊಂಡ್ರೆ ಯಾವ್ದೂ ಬರೋದಿಲ್ಲ ನಾವು ಬೇಸಿಗೆ ಕಾಲದಲ್ಲಿ ಹೊರಗೆ ಮಲ್ಕೊಳ್ಬೇಕು ಅನ್ನೋದು ಆಗದ್ದು ಬರುತ್ತೆ ಸರಿ ಕರೆಂಟ್ ಇರೋಲ್ಲ ಫ್ಯಾನ್ ಇರೋಲ್ಲ ಸೊಳ್ಳೆ ಪದ್ರ ಕಟ್ಕೊಂಡು ನಾವು ಹೊರಗೆ ಮಲ್ಕೊಳ್ಳುವಾಗ ಸೊಳ್ಳೆ ಬತ್ತಿ ಹಚ್ಕೊಳ್ಭೇಕು ಆಮೇಲೆ ಸೊಳ್ಳೆ ಪದ್ರನೇ ಕಟ್ಕೊಳ್ಬೇಕು ಸೊಳ್ಳೆ ಕಡಿಲಾರ್ದಂಗೆ ನೋಡ್ಕೊಳ್ಬೇಕು ಸೊಳ್ಳೆ ಕಡ್ದ ಮೇಲೆ ಮಾರನೇ ದಿವಸ ನಮ್ಗೆ ಯಾವ ಥರ ಹೇಗೆ ಜ್ವರ ಬರತ್ತನ್ನೋದೇ ಗೊತ್ತಾಗೋಂಗಿಲ್ಲ ಹೀಗಾಗಿ ಸೊಳ್ಳೆ ಪದ್ರನೂ ನಾವು ತಯಾರು ಮಾಡ್ಕೊಳ್ಬೇಕು ಆರೋಗ್ಯದ ಬಗ್ಗೆ ಅಂತೂ ನಾವು ಪೂರ ಪರಿಪೂರ್ಣವಾಗಿ ಮಕ್ಕಳಿಂದ ಆಯ್ತು ಗಂಡನಿಂದ ಆಯ್ತು ಮನ್ಯಾಗ ಹಿರಿಯರಿಂದಾಯ್ತು ನಾವು ಸ್ವಚ್ಛ ಇಟ್ಕೊಳ್ಬೇಕು ಏನಂದ್ರೆ ಅವರು ಸ್ವಚ್ಛ ಇದ್ರಂದ್ರೆ ನಾವು ಸ್ವಚ್ಛ ಇರ್ತೀವಿ ನಾವು ಸ್ವಚ್ಛ ಇದ್ದೀವೆಂದ್ರೆ ಅವ್ರು ಸ್ವಚ್ಛ ಹೀಗಾಗಿ ನಾವು ಮನೆಯನ್ನು ನಾವು ಚೆನ್ನಾಗಿ ನೋಡ್ಕೊಂಡು ಹೋಗ್ಬೋದು ನಾವು ಎಲ್ಲ ತಿಳಿದಿದ್ದನ್ನು ಅಕ್ಕ ಪಕ್ಕದವರಿಗೂ ಹೇಳಬೇಕು ಈ ಥರ ಹಿಂಗೆ ಮಾಡಿರಿ ಈ ಥರ ಹೀಗೆ ಬಿಡಿರಿ ಇದನ್ನು ಅಜ್ಜ ಅಜ್ಜಿಯರಿದ್ರೆ ಅಮ್ಮ ಅಪ್ಪ ಇದ್ರೆ ಅವ್ರಿಗೆಲ್ಲರಿಗೂ ಸ್ವಚ್ಛ ಮಾಡ್ಕೊಂಡಿರಿ ಅವ್ರಿಗೆ ವಯಸ್ಸಾಗಿರ್ತೈತಿ ಅವ್ರಿಗೇನು ಗೊತ್ತಾಗೋದಿಲ್ಲ ಪರಿಪೂರ್ಣವಾಗಿ ಅವರು ನಮ್ಮನ್ನು ಯಾರು ನಮ್ಮನ್ನು ಮನ್ಸು ನೊಂದ್ಕೊಳ್ಬಾರ್ದು ಆ ಥರ ನಾವು ನೋಡ್ಕೊಂಡು ಹಿರಿಯರಿಗೆಲ್ಲ ನೋಡ್ಕೊಂಡು ನಾವು ಹೋಗ್ಬೇಕು ಹೀಗಿರುವಾಗ ಮತ್ತೆ ಈಗ ಈಗ ಬಂದಿರ್ತಾರೆ ಏನೋ ಕೆಲ್ಸಗಾರರು ಅವರು ಇವರು ಬಾಂಡೆ ಸಾಮಾನು ಮಾರೋರು ಪ್ಲ್ಯಾಸ್ಟಿಕ್ ಮಾರೋರು ಅವರು ಒಂದೊಂದು ಕೂಸನ್ನು ಹೊತ್ಕೊಂಡು ಒಂದೊಂದು ಜೋಳಿಗೆ ಹಾಕ್ಕೊಂಡು ಬಂದಿರ್ತಾರೆ ಅವಾಗ ಅವ್ರಿಗೆ ಹೇಳ್ಬೇಕು ನಾವು ಏನಂತ ಮಕ್ಳಿಗೆ ಈ ಥರ ನೋಡ್ಕೊಂಡ್ರೆ ಹೆಂಗೆ ಮಕ್ಕಳಿಗೆ ನೀವು ಒಂದು ಕುಂಚ್ಗೆ ಕಟ್ಟೋಂಗಿಲ್ಲ ಒಂದು ಸ್ವೆಟ್ರ್ ಹಾಕೋಂಗಿಲ್ಲ ಅವ್ರಿಗೆ ಯಾವ್ದಾದ್ರೂ ಜ್ವರ ಬಂದ್ರೆ ಹೆಂಗೆ ಅಂತಂದು ಅವ್ರ್ಗೂನು ನಾವು ಹೇಳ್ಬೇಕು ಜ್ವರ ಬರ್ತವೆ ಸೊಳ್ಳೆ ಕಡಿ ಸೊಳ್ಳೆ ಕಡೀತವೆ ಮಕ್ಳನ್ನು ಚೆನ್ನಾಗಿ ನೋಡ್ಕೊಳ್ರಿ ಅಂತಂದು ಹೇಳಬೇಕು ಹೀಗಿರುವಾಗ ಮತ್ತೆ ಮನೆ ಸುತ್ತ ಮುತ್ತ ನಾವು ಮೊದ್ಲು ಸ್ವಚ್ಛ ಇಟ್ಕೊಂಡ್ವಿ ಅಂದ್ರೆ ನಮ್ಮ ಆರೋಗ್ಯನೂ ನಾವು ಚೆನ್ನಾಗಿ ನೋಡ್ಕಳ್ತೀವಿ ನಮ್ಮ ಆರೋಗ್ಯ ನಾವು ಮುಂದೆ ಬದ್ಕೋಕೆ ನಮ್ಗೆ ಅವಕಾಶ ನಮ್ಗೆ ಸಿಗುತ್ತೆ ಆರೋಗ್ಯದ ಬಗ್ಗೆ ನನಗೆ ಕಾಳಜಿ ಐತಿ ನನ್ಗೆ ಹೇಳ್ಬೇಕಂದ್ರೆ ಭಾಳ ಇಷ್ಟವಾಗಿ ನಾನು ಸೊಳ್ಳೆ ಪದ್ರ ಕಟ್ಕೊಳ್ಳೋದು ನನಗೆ ಭಾಳ ಇಷ್ಟ ಯಾಕೆಂದ್ರೆ ಬ್ಯಾಸ್ಗಿರ ಇರಲಿ ಫ್ಯಾನ್ ಇರಲಿ ಬಿಡಲಿ ಸೊಳ್ಳೆ ಕಡೀಲಾರ್ದಂಗೆ ಆರಾಮಾಗಿ ನಾವು ನಿದ್ದೆ ಮಾಡಬೇಕು ಇನ್ನೊಂದೇನೆಂದ್ರೆ ನಾವು ಒಳ್ಳೆಯ ನೀರನ್ನು ಕುಡಿಬೇಕು ಮತ್ತೆ ಫಿಲ್ಟ್ರ್ ನೀರನ್ನು ಕುಡಿಬೇಕು ಚೆನ್ನಾಗಿರೋ ನೀರನ್ನು ಕುಡಿಬೇಕು ಅಲ್ಲಿ ಹೊಳೇಲಿ ಇಲ್ಲಿ ಕೆರೇಲಿ ಅಲ್ಲಿ ನಿಂತ ನೀರು ಕುಡಿದ್ರೆ ನಮ್ಗೆ ಆರೋಗ್ಯವಾಗಿ ನಾವು ಚೆನ್ನಾಗಿರೋಲ್ಲ ಆಮೇಲೆ ಜ್ವರ ಬಂತು ಡೆಂಗ್ಯು ಜ್ವರ ಬಂತು ಅದು ಬಂತು ಆಸ್ಪತ್ರೆಗೆಲ್ಲ ತಿರ್ಗಾಡೋದು ಅದಾಗ್ಬಾರ್ದು ಇನ್ಮೇಲಿಂದ ನಾವು ಚೆನ್ನಾಗಿ ಮಕ್ಕಳನ್ನಾಯ್ತು ಹಿರಿಯರಿಗೆ ಆಯ್ತು ನಾವು ಅವರಿಗೆ ಒಳ್ಳೆಯ ನೀರನ್ನು ಕೊಡಬೇಕು ಒಳ್ಳೆ ಊಟವನ್ನು ಕೊಡ್ಬೇಕು ಒಳ್ಳೆತನದಿಂದ ನೋಡ್ಕೊಂಡ್ರೆ ಅವರು ಬದುಕ್ತಾರೆ ನಾವು ಬದುಕ್ತೀವಿ ಅವರು ಛಾದ ಚಲೋ ಇರ್ತಾರೆ ನಾವು ಚಲೋ ಇರ್ತೀವಿ ಇದನ್ನು ನಾ ಹೇಳ್ಬೇಕಂದ್ರೆ ಭಾಳ ತಿಳ್ಕೊಂಡು ತಿಳ್ಕೊಳ್ಬೇಕು ನಾವು ಅದನ್ನು ಬೇರೆ ಬೇರೆ ಎಡುಟೈಸ್ಮೆಂಟ್ನಾಗ ಬೇರೆ ಬೇರೆ ಹೇಳ್ತಿರ್ತಾರೆ ಅದನ್ನೆಲ್ಲ ತಿಳ್ಕೊಂಡು ನಾವು ಮುಂದೆ ನಡ್ಸ್ಕೊಂಡು ಹೋಗ್ಬೇಕು